ನಮ್ಮ ಭಾಗ್ದೊಳಗ ಮದುವೆ ಆಚರಣೆ ಮೊದಲೆಲ್ಲ ಮೂರು ಮೂರು ದಿನ್ಗಟ್ಟಲೆ ಆಗ್ತಾ ಇತ್ತು ಇತ್ತೀಚಿಗೆ ಒಂದು ದಿನಕ್ಕೆ ಬಂದು ನಿಂತೈತೆ ಅದು ಮದುವೆ ಅಂತಂದ್ರೆ ಕೇವಲ ಒಂದು ಗಂಡು ಒಂದು ಹೆಣ್ಣಿನ ಸಮಾಗಮ ಮಾತ್ರ ಆಗುದಿಲ್ಲ ಎರಡು ಕುಟುಂಬ ಎರಡು ಸಂಸ್ಕೃತಿ ಎರಡು ಮನೆತನಗಳ ಹೊಂದಾಣಿಕೆನು ಆಗಿರ್ತೈತಿ ಸಾಂಪ್ರದಾಯಿಕ ಮದುವೆಗಳು ಇಲ್ಲಿ ಜರಗ್ತಾವು ಇತ್ತೀಚಿನ ದಿನ್ದೊಳಗೆ ಸಾಂವಿಧಾನಿಕ ಮದುವೆಗಳು ಅಂತ ಆಗ್ತಾ ಇದಾವು ಬಸವ ತತ್ವದ ಪ್ರಕಾರ ಮದುವೆಗಳು ಆಗ್ತಾ ಇದವ ಬಸವ ತತ್ವದ ಆಗ್ತಕ್ಕಂಥ ಮದುವೆಗಳನ್ನ ಕಲ್ಯಾಣ ಮಹೋತ್ಸವ ಅಂತ ಕರಿತಾರ ಸಾಂಪ್ರದಾಯಿಕ ಮದುವೆ ಒಳಗ ಕಲಶ ಇಡೋದು ನೇ ಎಣ್ಣೆ ಎರಿಯೋದು ಮಧುಮಕ್ಳನ್ನ ಮೈಗೆ ಅರ್ಶ್ಣವನ್ನ ಲೇಪ್ಸೋದು ಮಾ ಅರ್ಶ್ಣವನ್ನ ಲೇಪಿಸಿ ಮದುಮಕ್ಳನ್ನ ಹಸೆ ಮಣೇಲಿ ಕೂರ್ಸೋದು ಹಸೆಮಣೆ ಹಾಡುಗಳನ್ನ ಹಾಡೋದು ಬೀಗರ ಹಾಡ್ಗಳ್ನ ಹಾಡೋದು ಎಲ್ಲವನ್ನು ಸಾಂಪ್ರದಾಯಿಕ ರೀತಿ ಅದು ಒಳಗೊಂಡಿರ್ತವೆ ಅದ್ರೊಳ್ಗು ಪುರೋಹಿತ ಇರ್ತಾನ ಪುರೋಹಿತ ಮಂತ್ರನ ಉಚ್ಛರ್ಸ್ತಾ ಬರ್ತಾನ ಮಧು ವಧು ವರರನ್ನ ಕೂಡ್ಸಿ ಅವಿರಗೆ ಮದುವೆ ಮಹತ್ವ ಅಂತ್ಹೇಳಿ ಹೇಳ್ತಾನ ತಾಳಿ ಕಟ್ಟೋ ಮಹತ್ವನ ಹೇಳ್ತಾನ ನನಗಿಲ್ಲಾನ ನೆನ್ಪಿಗೆ ಬರ್ತೈತಿ ಈ ತಾಳಿ ಅನ್ನೋ ಅಂತ ಪದ ಹ್ಯಾಗೆ ಬಂತು ಅನ್ನೋದನ್ನ ಒಬ್ಬ ಪುರೋಹಿತ ವಿವರಿಸ್ತಾ ಇದ್ದ ನೋಡುವಾ ಜೀವನದಾಗ ಮದ್ವೆ ಆದಿ ಈಗ ತಾಳಲಾರದಷ್ಟು ದುಃಖ ಕೊಡ್ತವ ಕುತ್ತಿಗೆವರ್ಗು ತಳ್ಕೊಬೇಕು ಅದಕ್ಕೆ ನಿನ್ನ ಕುತ್ತಿಗೆವರ್ಗು ತಾಳಿ ಕಟ್ತಾರ ಅಂತ ಹೇಳ್ದ ಆತ ಅದು ಮೋಜಿನೊದಾಗ ಹೇಳಿದ್ನೋ ಅಥ್ವ ಯಾರಾದರು ಹೇಳಿದ ಕೇಳಿದ ಹೇಳಿದ್ನೊ ಗೊತ್ತಿಲ್ಲ ನಿಜವಾಗಿ ತಾಳಿ ಕಟ್ಟುದ ಇದನ್ನ ಕತೆನೆ ಬೇರೆ ಹಿಂದೆಲ್ಲ ತಾಳೆಗರಿ ಓಲೆಗಳ್ನ ಮಾಡಿ ತಾಳೆಗರಿಯಿಂದ ತಾಳೆ ಮರದ ಹಾರಗಳ ಎಲೆಗಳಿಂದ ಹಾರನ ಮಾಡಿ ಪರಸ್ಪರ ವಧುವರರು ಬದಲಾಯಿಸ್ತಾ ಇದ್ದರು ತಾಳೆ ಮರದ್ದು ಯಾಕೆ ಆಗ್ಬೇಕು ಅಂತಂದ್ರ ತಾಳೆ ಬವು ದೀರ್ಘ ಕಾಲ ಬಾಳ್ತಕ್ಕಂಥ ಮರ ಈ ತಾಳೇಗರಿಗಳು ನೋಡ್ತೀವಿ ಸಾವಿರಾರು ವರ್ಷಗಳಾದರು ಅವು ಹಾಗೇ ಉಳ್ಕೊಂಡಿರ್ತವು ನಿಮ್ಮ ವಿವಾಹವು ಸಹಿತ ಸಾವಿರಾರು ವರ್ಷಗಳ ನೆನ್ಪಿಡುವಂಥ ಸಾವ್ರಾರು ಕುಟುಂಬಗಳಿಗೆ ಮಾರ್ಗದರ್ಶನ ಆಗ್ತಕ್ಕಂಥ ರೀತಿಲಿ ಇರಲಿ ಅಂತ್ಹೇಳಿ ತಾಳಿಯನ್ನ ಕಟ್ತಕ್ಕಂಥ ಸಂಪ್ರದಾಯ ಬಂತು ಅಂತ್ಹೇಳಿ ನಮ್ಮಲ್ಲಿ ಹಿರಿಯರು ಹೇಳ್ತಾ ಇದ್ದರು ಮದ್ವಿ ಹಿಂದಿನ ದಿನನೇ ಪ್ರಾರಂಭ ಆಗ್ತಿತ್ತು ಕಾರ್ಯಕ್ರಮಗಳು ಬೀಗರನ್ನ ಬರುವ ಒಳ್ಗೊಳ್ಗ ಬರ ಮಾಡ್ಕೊಳ್ಳೋದು ಅಂತ್ಹೇಳಿ ಬೇರೆ ಊರಿಂದ ಬಂದಂಥ ಬೀಗರನ್ನ ಒಂದು ದೇವಸ್ಥಾನದಾಗ ನೆಲೆ ನಿಂತಿರ್ತಾರೆ ಅವರು ದೇವಸ್ಥಾನಕ್ಕೆ ಮೊದಲು ಬರ್ತಾರೆ ಈ ಬೀಗರು ಎಲ್ಲಿ ವಿವಾಹ ಸ್ಥಳ ನಡಿತಿರ್ತದೋ ಅಲ್ಲಿಂದ ಮೆರವಣಿಗೆ ತಗೊಂಡು ಹೋಗಿ ಬೀಗರನ್ನ ಸ್ವಾಗತಿಸಿ ಅವರಿಗೆ ಉಪಚಾರವನ್ನು ಮಾಡಿ ಅವರನ್ನ ವಾಸಸ್ಥಾನಕ್ಕೆ ಕರ್ಕೊಂಡು ತಾವೇ ಎಲ್ಲಿ ಏರ್ಪಾಡು ಮಾಡಿರ್ತಾರೆ ಆ ವಾಸಸ್ಥಳವಾಗಿ ಇಳಿಸ್ತಾರೆ ಮರುದಿನ ನಾಲ್ಕು ಗಂಟೆಗೆರೀ ಆಚರಣೆಗಳು ಪ್ರಾರಂಭ ಅಲ್ಲಿ ಶಾಸ್ತ್ರದ ಪ್ರಕಾರ ಪಂಚ ಕಲಶ ಹೂಡಿರ್ತರ ಐದು ಕಳಸಗಳು ಪಂಚಭೂತ್ಗಳ ಸಾಕ್ಷಿಯಾಗಿ ಅವ್ರ್ ಮದ್ವೆ ಆಗಲಿ ಅಂತ್ಹೇಳೀ ಅದರ ಸುತ್ತ ನೂಲು ಸುತ್ತರ ನೂಲು ಸುತ್ತಿ ಒಳಗ್ಗ ಮಧುಮಕ್ಳನ್ನ ಕರೆತಂದು ಒಂದು ಕಂಬ್ಳಿ ಹಾಸಿರ್ತರ ಅಕ್ಷತೆಯಿಂದ ಚಿತ್ತಾರವನ್ನ ಬಿಡಿಸಿರ್ತಾರ ಚಿತ್ತಾರದ ಮೇಲೆ ವಧು ವರರಿಬ್ರು ಕೂತ್ಕೊಬೇಕು ವದುವರರು ಕೂತ್ಕೊಂಡ ಮೇಲೆ ಸಾಂಪ್ರದಾಯಿಕ ಮಂತ್ರಗಳ ಉಚ್ಛಾರ್ಣೆಯೊಂದಿಗೆ ವಿವಾಹ ಸಂಪನ್ನ ಆಗ್ತೈತಿ ಅಲ್ಲಿ ಸಂಸ್ಕೃತ ಮಂತ್ರಗಳಿಗೆ ಹೆಚ್ಚಿನ ಆದ್ಯತೆ ಆಮೇಲೆ ದೂರದಲ್ಲಿ ಮೇಳ ಇರ್ತೈತಿ ವಿವಾಹ ಸಂದರ್ಭ್ದೊಳಗ ಮೇಳ ಗಟ್ಟಿ ಧ್ವನಿ ಅಂತ್ಹೇಳಿ ಮಾಡ್ತಾರಲ್ಲ ಆ ಗಟ್ಟಿ ಧ್ವನಿ ಮಾಡಿದ ಮೇಲೆ ವಿವಾಹಕೆ ಸಂಪನ್ನ ಆಗ್ತೈತಿ ಅಕ್ಕಿ ಕಾಳನ್ನ ವಧುವರ್ರಿಗೆ ಮೇಲೆ ಚೆಲ್ತಾರ ಅಕ್ಷತೆ ಅಂತಂದ್ರ ಕ್ಯತ ಇಲ್ಲದ್ದು ಬಗ ಇಲ್ಲದ್ದು ಮದುವೆಯ ಈ ಸಂಬಂಧವು ಸಹಿತ ಅಕ್ಷತವಾಗಲಿ ಕ್ಷತಿಗೊಳ್ಳದಿರಲಿ ಅಂತನೋ ಕಾರ್ಣಕ್ಕೆ ಅಕ್ಷತೆಯನ್ನ ಹಾಕ್ತಾರೆ ಅಂತದೊಂದು ನಂಬಿಕೆ ಇತ್ತೀದಿಯ ಅಕ್ಷತೆಯ ಜೊತ್ಗೆ ಜೋಳ ಗೋದಿಗಳನ್ನ ಹಾಕ್ತಕ್ಕಂತ ಪರಂಪರೆಯು ಐತಿ ಒಟ್ನಿಲ್ಲಿ ಏಕದಳ ಧಾನ್ಯಗಳಾಗಿರ್ಬೇಕು ಅಂತ್ಹೇಳಿ ಆದ್ರ ಇತ್ತೀಚಿಗೆ ಬಸ್ವಣ್ಣನವ್ರನ್ನ ಆಚರ್ಸ್ತಕ್ಕಂಥ ಆದರ್ಸ್ತಕ್ಕಂಥ ಜನ ಬಸವ ತತ್ವದಲ್ಲಿ ನಂಬಿಕೆ ಇಟ್ಟಂಥ ಜನ ಕಲ್ಯಾಣ ಮಹೋತ್ಸವ ಅಂತ ಆಚರಿಸ್ತಾ ಇದ್ದಾರೆ ಕಲ್ಯಾಣ ಮಹೋತ್ಸವ ಅತ್ಯಂತ ಸರಳ ಅಲ್ಲಿ ಯಾವುದೇ ಆಚರಣೆಗಳಿಗೆ ಅವಕಾಶ ಇಲ್ಲ ಕೆಲವೊಂದು ಮದ್ವೆಗಳ್ನ ವಚನಗಳ ಮೇಲೆ ಕೈ ಇಟ್ಟು ನಾವು ಇಂದಿನಿಂದ ಸತಿಪತಿಗಳಾಗಿ ನಡ್ಕೋತೀವಿ ಧರ್ಮಕ್ಕೆ ಚ್ಯುತಿ ಬರ್ದಾಗ ಕುಟಂಬದ ಮೌಲ್ಯಗಳಿಗೆ ಕು ಚ್ಯುತಿ ಬರ್ದಂಗ ನಾವು ನೋಡ್ಕೊತೀವಂತೆ ಪ್ರತಿಜ್ಞೆ ಸ್ವೀಕಾರ ಮಾಡೋದ್ರ ಮೂಲಕ ಮದ್ವೆ ಸಂಪನ್ನ ಆಗ್ಬಿಡ್ತೈತಿ ಇನ್ನ ಕೆಲ ಸಂದರ್ಭ್ದೊಳಗ ಬಸವ ತತ್ವದ ಆಚರಣೆಗಳು ಕೆಲವು ಅದಾವು ಗಂಧವನ್ನು ಪೂಜಿಸುವಾಗ ವಚನಗಳನ್ನ ಹೇಳ್ತಾರ ತಾಳಿಯನ್ನ ಎಷ್ಟೋ ಸಲ ಗಂಡು ಹೆಣ್ಣಿಗೆ ಹೇಗೆ ಕಟ್ತದೋ ಹೆಣ್ಣು ಗಂಡಿಗೆ ರುದ್ರಾಕ್ಷಿ ಮಾಲೆಯನ್ನ ಧರಿಸ್ತಾಳ ಯಾಕಂದ್ರೆ ಮದುವೆ ಬಂಧನಕ್ಕ ಕೇವಲ ಹೆಣ್ಣಿಗೆ ಮಾತ್ರ ಸೀಮಿತ ಅಲ್ಲ ಗಂಡು ಅದರಲ್ಲಿ ಸಿಂ ಬಂಧನಕ್ಕೆ ಒಳಗಾಗ್ತನ ಆ ಕಾರಣಕ್ಕಾಗಿ ಕೈಗೆ ರುದ್ರಾಕ್ಷಿಯನ್ನ ಕಟ್ಟೋದು ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಾಕೊದ್ರ ಮೂಲಕ ಹೆಣ್ಣು ವಿವಾಹ ಬಂಧನಕ್ಕೆ ಒಳಪಡಿಸ್ತಾಳ ಅಕ್ಕಿ ಕಾಳದ ಬದಲಿ ಅಕ್ಕಿ ಕಾಳು ಚೀಲ್ಗಟ್ಲೆ ಅಕ್ಕಿ ಕಾಳು ಹಾಳು ಮಾಡೋದರಿಂದ ಆಹಾರ ನಷ್ಟ ಆಗ್ತೈತಿ ತಿಂತಕ್ಕಂಥ ಆಹಾರಕ್ಕೆ ಅಭಿಮಾನ ಯಾಕೆಂದರೆ ಬಸವ ತತ್ವ ಯಾನ್ನುಗಳಿಗೆ ಅನ್ನ ಪೋಲಾಗ್ಬಾರದು ಅನ್ನವೇ ದೇವರು ಅಂತ ತಿಳ್ಕೊಂಡಂಥವ್ರು ಪ್ರಸಾ ಅದು ಪದಾರ್ಥ ಇದ್ದಂಥ ಅಕ್ಕಿ ಪ್ರಸಾದವಾಗಿ ಪರಿವರ್ತನೆ ಆಗ್ತೈತಿ ಆ ಕಾರ್ಣಕ್ಕಾಗಿ ಆ ಅಕ್ಕಿಯನ್ನು ಚೆಲ್ಬಾರ್ದು ಅನ್ನೋ ಕಾರ್ಣಕ್ಕಾಗಿ ಹೂಗಳಿಂದ ಪುಷ್ಪವೃಷ್ಟಿಯನ್ನು ಮಾಡ್ತರ ಹೂಗಳಿಂದ ಪುಷ್ಪವೃಷ್ಠಿ ಮಾಡುರ್ಕ ಸಂಪನ್ನ ಆಗ್ತೈತಿ ವಿವಾಹ ಬಂದಂಥ ಸಾರ್ವಜನಿಕರು ಎಷ್ಟೋ ಸಲ ಅವ ತಮ್ಮ ಆಮಂತ್ರಣ ಪತ್ರಿಕೆಲೆ ಮುದ್ರಣ ಹಾಕಿರ್ತರ ನಿಮ್ಮ ಆಶಿರ್ವಾದವೇ ನಮಗೆ ಕೋ ಉಡುಗೊರೆ ಅಂತ್ಹೇಳೀ ಅಂದ್ರೆ ಉಡುಗೊರೆ ಕೊಡ್ತಕ್ಕಂಥ ಸಂಪ್ರದಾಯಕ್ಕೆ ನಿಲ್ಲಿಸಬೇಕು ಅಂತ್ಹೇಳಿ ಏಕೆಂದರೆ ಎಷ್ಟೋ ಸಲ ಉಡುಗೊರೆ ಕೊಡೋದೆ ಕೆಲವೊಂದು ಭಾರ ಆಗಿರ್ತೈತಿ ಒಂದೊಂದು ದಿನಕ್ಕೆ ಎಂಟು ಅತು ಮದ್ವಿ ಆಗಿದ್ದಾಗ ಉಡುಗೊರೆ ಕೊಡೋದೆ ಭಾರ ಆಗಿರ್ತೈತಿ ಬಂದು ನೀವು ಆಶಿರ್ವಾದ ಮಾಡಿ ತುಂಬು ಮನದಿಂದ ಆಶಿರ್ವಾದ ಮಾಡ್ರಿ ಅಷ್ಟು ಸಾಕು ಅನ್ನೋ ಅಂತ ಸಂದೇಶಗಳನ್ನು ರವಾನಿಸ್ತಾ ಇರ್ತಾರ ಹೀಗಾಗಿ ಬಸವ ತತ್ವದ ಪ್ರಕಾರ ನಡಿತಕ್ಕಂಥ ಮದ್ವಿಗಳು ಕಲ್ಯಾಣ ಮಹೋತ್ಸವಗಳು ಅತ್ಯಂತ ಜನಪ್ರಿಯ ಆಗ್ತಾ ಇದವೆ ಅತ್ಯಂತ ಸರಳವಾಗಿ ಆಚರ್ಸ್ತಾ ಇರ್ತವು ಇನ್ನು ಸಾಂವಿಧಾನಿಕ ಮದ್ವಿಗಳು ಹ್ಯಾಗ ಆಗ್ತವು ಅಂದ್ರ ವಧುವರ್ರಿಬ್ಬರು ಬಂದು ಸಂವಿಧಾನದ ಮೇಲೆ ಕೈ ಇಟ್ಟು ಸಂವಿಧಾನದ ಪ್ರಮಾಣವಾಗಿ ನಾವು ಇವತ್ತಿನಿಂದ ವಿವಾಹ ಬಂಧನಕ್ಕೆ ಒಳಗಾಗ್ತೀವಿ ಅಂತ ಅನ್ನೋದರೊಂದಿಗೆ ವಿವಾಹ ಸಂಪನ್ನ ಆಗಿ ಬಿಡ್ತು ಮುಂದೆ ಯಾವ ಆಚರಣೆಗಳು ಅಲ್ಲಿ ಇರೋದಿಲ್ಲ ಈ ನಿಟ್ಟಿನೊಳಗ ಸರಳ ಮದುವೆಗಳು ಬೇಕು ಅಂತ್ಹೇಳಿ ನನಗೆ ಅನಿಸ್ತೈತಿ ಎಷ್ಟೆಷ್ಟು ಮದುವೆಗಳು ಸರಳ ಆಗ್ತವೋ ಅಷ್ಟಷ್ಟು ಕೌಟುಂಬಿಕ ಹೊರೆಗಳು ಕಡಿಮೆ ಆಕುತ್ ಹೋಗ್ತವು ಇದಿಷ್ಟು ಮದ್ವೆ ಆಚರಣೆಗಳ ಬಗ್ಗೆ ನಾನು ಹೇಳ್ತಕ್ಕಂಥ ವಿಷಯಗಳು